ವಿಚಾರಿ ವಿಚಾರಿಕೆವಂತೆಯ ಪುಸ್ತಕಗಳಲ್ಲಿ ನಾನು ಸ್ವಾಮಿ ವಿವೇಕಾನಂದರವರ ಪುಸ್ತಕವನ್ನು ಓದಿದ್ದೇನೆ ಸ್ವಾಮಿ ವಿವೇಕಾನಂದರವರ ಪುಸ್ತಕದಲ್ಲಿ ಬಹಳಷ್ಟು ವಿಚಾರತೆಯನ್ನು ಕೂಡಿರುವಂಥ ಪುಸ್ತಕಗಳು ಇವೆ ಅವರ ಬದುಕಿನ ಚರಿತ್ರೆಯನ್ನು ನಾವು ತಿಳ್ದುಕೊಂಡಾಗ ಅವ್ರು ಹೇಗೆಲ್ಲ ಬದುಕಿದ್ದರು ಅನ್ನೋದು ಯುವಕರ ಮೇಲೆ ಪ್ರಭಾವ ಬೀರುವಂಥದ್ದು ಇವತ್ತಿನ ದಿನದಲ್ಲಿ ವಿಚಾರ ಅಂತ ಬಂದರೆ ಇವತ್ತಿನ ಯುವಕರು ಬಹಳಷ್ಟು ಎಡವುತ್ತಿದ್ದಾರೆ ಆದರೆ ವಿಚಾರಿಕೆವಂತದಲ್ಲಿ ಪುಸ್ತಕಗಳಲ್ಲಿ ಸ್ವಾಮಿ ವಿವೇಕಾನಂದರ ಆದರ್ಶ ಬಹಳಷ್ಟು ಅದ್ಭುತವಾಗಿದೆ ಈ ಒಂದು ವಿಚಾರಗಳಲ್ಲಿ ನಾನು ತಿಳ್ಕೊಂಡಿರೋದು ಒಬ್ಬ ವ್ಯಕ್ತಿ ಒಬ್ಬ ಯುವಕ ಏನೆಲ್ಲ ಮಾಡಬಹುದು ಎಂಬುವ ವಿಚಾರಗಳು ತಿಳಿದು ಬಂದಿದೆ ಮುಖ್ಯವಾಗಿ ಒಬ್ಬ ಯುವಕನಿಂದ ಎಲ್ಲವೂ ಸಾಧ್ಯ ಅನ್ನೋದು ನಾನು ತಿಳಿದುಕೊಂಡಂಥ ವಿಚಾರ